ಪಕ್ಷಿಗಳು ಅವು ನಮ್ಮ ಮನೆಯ ಹಿತ್ತಲಿಗೆ ಅದು ನಮ್ಮ ಮನೆಯ ಸುತ್ತಮುತ್ತ ಅಥವಾ ಪಾರ್ಕ್ಗಳಲ್ಲಿ ಜಾಸ್ತಿ ಬರ್ಬೇಕು ಅಂತ ಹೇಳದ್ರೆ ನಾವು ಈ ಥರ ಮಾಡ್ಬೋದು ಒಂದು ಪಕ್ಷಿಗಳು ತಿನ್ನುವಂತಹ ಆ ಕಾಳುಗಳು ಅಂದರೆ ಈ ಎಕ್ಸಾಂಪಲ್ ರಾಗಿ ಕಾಳಾಗಿರ್ಬೋದು ಅಕ್ಕಿ ಕಾಳಾಗಿರ್ಬೋದು ಸಜ್ಜೆ ನವಣೆ ಈ ಥರದ ಒಂದು ಪಕ್ಷಿಗಳು ಸೇವಿಸುವಂತ ಆಹಾರವನ್ನು ನಾವು ಒಂದು ಚಿಕ್ಕ ಚಿಕ್ಕ ಡಬ್ಬಿಗಳಲ್ಲಿ ನಾವು ಅದನ್ನು ಓಪನ್ ಆಗಿ ಇಟ್ಟಾಗ ಪಕ್ಷಿಗಳು ತುಂಬ ಬಂದು ಅಲ್ಲಿ ತಮ್ಮ ತಮ್ಮ ಆಹಾರಗಳನ್ನು ಸೇವನೆ ಮಾಡೋಕೆ ಸುಲಭ ಆಗುತ್ತೆ ಜೊತೆಗೆ ನಾವು ಆ ಅಕ್ಕಿ ಕಾಳನ್ನ ಇಡೋದ್ರ ಜೊತೆ ಜೊತೆಗೆ ಕೂಡ ನಾವು ಅವಕ್ಕೆ ನೀರನ್ನು ಕೂಡ ಇಡಬೇಕಾಗುತ್ತೆ ಹಾಂ ಮತ್ತೆ ನಮ್ಮ ಒಂದು ಮನೆಯ ಸುತ್ತಮುತ್ತ ಆಗಿರ್ಬೋದು ಅಥವಾ ಪಾರ್ಕಲ್ಲಿ ಆಗಿರ್ಬೋದು ಅತಿ ಹೆಚ್ಚಾಗಿ ಗಿಡ ಮರಗಳನ್ನೆಲ್ಲ ನಾವು ಬೆಳಸಬೇಕಾಗುತ್ತೆ ಯಾಕೆಂದರೆ ನಾವು ಗಿಡಮರಗಳನ್ನ ಬೆಲೆಸೋದ್ರಿಂದ ಒಂದು ನಮಗೆ ಒಳ್ಳೆಯ ಗಾಳಿ ಸಿಗುತ್ತೆ ಅದ್ರ ಜೊತೆಗೆ ಪಕ್ಷಿಗಳಿಗು ಸ ಕೂಡ ವಾಸಸ್ಥಾನ ಸಿಗೋ ಹಾಗಾಗತ್ತೆ ಅವುಗಳು ಒಂದು ಗೂಡು ಕಟ್ಟಿಕೊಳ್ಲಿಕ್ಕೆ ಆಗಲಿ ಅಥವಾ ತುಂಬ ಮಳೆ ಬರ್ತಾ ಇದೆ ಅಂತ ಅಂದಾಗ ಅವುಗಳಿಗೆಲ್ಲ ತುಂಬ ಕಷ್ಟ ಆಗುತ್ತೆ ಹಂಗಾಗಿ ಒಂದು ಮರದಲ್ಲಿ ಅದರದ್ದೇ ಆದಂತಹ ಒಂದು ಗೂಡನ್ನು ಕಟ್ಟಿಕೊಂಡಾಗ ಅದು ಸೇಫಾಗಿ ಇರಲಿಕ್ಕು ಕೂಡ ಎಲ್ಪಾಗುತ್ತೆ ಹಂಗಾಗಿ ನಾವು ಎಥೇಚ್ಛವಾಗಿ ಗಿಡಮರಗಳನ್ನ ಬೆಳಸಬೇಕು ಜೊತೆಗೆ ಮರಗಳಲ್ಲೆ ನಾವೊಂದು ಡಬ್ಬಿಗಳಲ್ಲಿ ಆ ಕಾಳುಗಳ್ನ ನೇತಾಕುವಂತದ್ದು ಅಂದರೆ ಪಕ್ಷಿಗಳು ಎಲ್ಲಿ ಜಾಸ್ತಿ ಬರುತ್ತೆ ಅಂಥ ಒಂದು ಜಾಗದಲ್ಲಿ ನಾವು ಕಾಳುಗಳ್ನ ನೀರನ್ನು ಇಡೋ ಅಂತದ್ದನ್ನು ಮಾಡಿದ್ರೆ ಪಕ್ಷಿಗಳು ತುಂಬ ಬರುತ್ತೆ ಅಂತ ಹೇಳ್ಬೋದು